ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ಐವತ್ತು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ಎರಡು ಮೂರು ಲಕ್ಷದ ಐವತ್ತು ಸಾವಿರದ ನಾನೂರ ಇಪ್ಪತ್ತು ಏಳು ಲಕ್ಷದ ಎಂಬತ್ತು ಸಾವಿರದ ನಾನೂರ ಇಪ್ಪತ್ತು ಒಂಬತ್ತು ಲಕ್ಷದ ತೊಂಬತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು